ಹಲೋ ಹಲೋ ಹಲೋ ಮೇಡಮ್ ನಮಸ್ಕಾರ ಮೇಡಮ್ ಮಮ್ಮಿ ಮಾತಾಡತ್ತೀನಿ ರೀ ಮೇಡಮ್ ಫಿ ಫಿಫ್ತನೋ ನೋಡಿರಿ ಹಾಂ ರೀ ನಮಗೆ ನಾಲ್ಕು ದಿವ್ಸ ಚುಟ್ಟಿ ಬೇಕಾಗಿದ್ದವು ರೀ ಮೇಡಮ್ ಮೇಡಮ್ ನಾವು ಈಗ ಟೂರ್ಗ್ ನಡ್ದಿದ್ದೀವಲ್ಲ ದೇವ್ರ ಗುಡಿಗೆ ನಡ್ದೇವೆ ರೀ ಸ್ಟ್ರೇನೆಲ್ಲ ಬುಕ್ಕಾಗ್ಯದೆ ಮೇಡಮ್ ಅದಕ್ಕೆ ಚುಟ್ಟಿ ಬೇಕಾಗಿತ್ತು ಇಲ್ಲ ಮೇಡಮ್ ನಾವೆಲ್ಲ ಕವರ್ ಮಾಡ್ಕೋತೀವಿ ಮೇಡಮ್ ಹಾಗೇನಿಲ್ಲ ಈಗ ಎಲ್ಲರ್ ಬುಕ್ ಮಾಡಿದ್ದೇವೆ ಟ್ರೇನ್ ನಮ್ಮ ಅತ್ತೆ ಮಾವ ಎಲ್ಲರೂ ಹೊಂಟಾರೆ ಎಲ್ಲ ರಿಲೆಟಿವ್ಸೆಲ್ಲ ಹೊಂಟಾರೆ ನಾವೂ ಹೋಗ್ಲೇಬೇಕು ಮೇಡಮ್ ಟ್ರೇನೆಲ್ಲ ಬುಕ್ಕಾಗಿದೆ ಇಲ್ಲ ಮೇಡಮ್ ನೆಕ್ಸ್ಟ್ ವೀಕ್ ಹೋಗ್ಲೇಬೇಕು ಮೇಡಮ್ ಕಂಪಲ್ಸರೀ ಟ್ರೇನ್ ಬುಕ್ಕಾಗಿದೆ ಹೇಗರ ರಿಕ್ವೆಸ್ಟ್ ಮಾಡಿ ಮಾಡ್ಕೊಳತ್ತೀನಿ ಮೇಡಮ್ ನಾವು ಆಮೇಲೆ ಅದು ಎಲ್ಲ ನಾವು ಹೋಮರ್ಕೆಲ್ಲ ಅದು ಎಲ್ಲ ನೋಡ್ಕೋತೇವೆ ಮೇಡಮ್ ನಾವೇ ಮನ್ಯಾಗೆ ಪ್ರಾಕ್ಟಿಸ್ ಮಾಡಿಸ್ತೇವ್ ಮನ್ಯಾಗೆ ಬೀ ಯಾರೂ ಬೀ ಇರಲ್ಲ ಮೇಡಮ್ ಎಲ್ಲರ್ ನೆಡ್ದಿದ್ದೇವೆ ಹಂಗಿಲ್ಲ ಮೇಡಮ್ ಬಿಟ್ಟು ಹೋಗ್ತಿದ್ದೆವು ಬೀ ಕರೆ ಈಗ ಮನೆಗೂ ಯಾರೂ ಇರಲ್ಲ ಅವ್ನಿಗೆ ಊಟಕ್ಕೆಲ್ಲ ತೊಂದರೆ ಆಗ್ತದೆ ಹೆಂಗೆ ಮಾಡಬೇಕು ಇಲ್ಲ ಮೇಡಮ್ ಅಷ್ಟು ಯಾರು ಕೇರ್ ತೊಗೋತಾರೆ ಮೇಡಮ್ ನಮ್ಮ ಮಕ್ಳಿಗೆ ಬೇರೆಯವ್ರು ಅದಕ್ಕೆ ಮತ್ತೆ ಅವ್ರ್ಗೂ ಬೀ ಆಸೆ ಇರ್ತವೆ ಮಕ್ಕಳ್ದು ಆಮೇಲಾದ್ರೆ ನಾವು ಇದು ಕ್ಲಾಸೆಲ್ಲ ಇದು ಅವ್ನ್ದೇನು ಹೋಮರ್ಕ್ ಇರ್ತದ್ಯಲ್ಲ ಅದು ಮನ್ಯಾಗೆ ಕಂಪ್ಲೀಟ್ ಮಾಡಿಸ್ತೇವ್ ಮೇಡಮ್ ಆಯ್ತು ಮೇಡಮ್ ನಾವು ಅವ್ನ ಫುಲ್ ಜಿಮ್ಮೇದಾರಿ ನಾವು ತೊಗೊತೇವ್ ಮೇಡಮ್ ಓದ್ಸೋದೆಲ್ಲ ಅವ್ನ್ದು ಏನಾರ ಫೇಲ್ ಆದ್ರೂ ಅದು ನಮ್ದೇ ಜಿಮ್ಮೇದಾರಿ ಹಂಗೇನಿಲ್ಲ ಮೇಡಮ್ ನಮ್ಮ ಜಿಮ್ಮೇದಾರಿ ಮೇಲೆ ನಾವು ಒಯ್ಲಾತಿದ್ದೇವ್ ಹಾಗೇನಿಲ್ಲ ನಿಮ್ಮ ಮೇಲೆ ಇದು ಹಾಕಲ್ಲೆವು ನಾವೇ ಇದು ಲೆಟ್ರ್ ಬರ್ಕೊಡ್ತೇವೆ ನಾಳೆ ಬಂದು ರಿಕ್ವೆಸ್ಟ್ ಮಾಡುತ್ತೇವ್ ಮೇಡಮ್ ಹಾಂ ಓಕೆ ಮೇಡಮ್ ಥ್ಯಾಂಕ್ಸ್ ಮೇಡಮ್ ನಮಸ್ತೆ ಮೇಡಮ್